ನನಗೆ ಕನ್ನಡ ಭಾಷೆ ಅಂದ ತಕ್ಷಣವೇ ತುಂಬ ಇಷ್ಟವಾಗಿ ಕನ್ನಡ ಭಾಷೆನೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಒಂಥರ ಕನ್ನಡ ಭಾಷೆ ಮಾತಾಡ್ತಾರೆ ಗುಲ್ಬರ್ಗದ ಕಡೆಲೇ ಒಂಥರ ಕನ್ನಡ ಮಾತಾಡ್ತಾರೆ ಉತ್ತರ ಕರ್ನಾಟಕದಲ್ಲೇ ಒಂಥರ ಕನ್ನಡ ಮಾತಾಡ್ತಾರೆ ಈ ಥರ ಮಾತಾಡೋದರಿಂದ ನನಗೆ ಕನ್ನಡ ಇನ್ನು ಕಲಿಬೋದು ಅಂತ ಸ್ವಲ್ಪ ಇಷ್ಟ ಆಯಿತು ಆಸಕ್ತಿ ಉಂಟು ಮತ್ತೆ ಕನ್ನಡದಲ್ಲಿ ಬಂದಿರುವ ಎಲ್ಲ ರೀತಿ ಹಾಡುಗಳು ನನಗೆ ಗಮನ ಸೆಳೆದವು ಮತ್ತೆ ಕರ್ನಾಟಕದಲ್ಲಿರೋ ನಾಡು ಮರಗಳು ಗಿಡಗಳು ನಿಸರ್ಗ ಪರಿಸರ ಮತ್ತೆ ಕರ್ನಾಟಕದಲ್ಲಿ ಎಲ್ಲರಿಂದಲು ಹೊಂದಾಣಿಕೆ ತುಂಬ ಚೆನ್ನಾಗಿದೆ ಎಲ್ಲರೂ ನಮ್ಮೋರೆ ಅಂತ ಅಂದ್ಕೋತಾರೆ ಮತ್ತೆ ನಮ್ಮ ಕನ್ನಡನ ತುಂಬ ಜನ ಮೆಚ್ಕೋತಾರೆ ಮತ್ತೆ ಕರ್ನಾಟಕದಲ್ಲಿರುವ ಕವಿಗಳಿಗೆ ಪ್ರಶಸ್ತಿ ಸಿಕ್ಕಿದ್ದು ನನಗ್ ತುಂಬ ಹೆಮ್ಮೆ